ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸೋದ್ಯಮ ಹೆಚ್ಚಾಗಿದೆ ಹಾಗೆಯೇ ನಮ್ಮ ಸಮುದಾಯದ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ನನ್ನ ದೇಶದಿಂದ ಬೇರೆ ದೇಶಕ್ಕೆ ಪ್ರವಾಸ ಮಾಡ್ತಾರೆ ಆ ನಿಟ್ಟಿನಿಂದ ನಮ್ಮ ಎಕ್ನೊಮಿನೂ ಜಾಸ್ತಿ ಆಗಿದೆ ಅವ್ರಿಗೆ ಎಕ್ನೊಮಿನೂ ಜಾಸ್ತಿ ಆಗಿದೆ ಹಾಗೆಯೇ ನಮ್ಮ ಸಾಂಸ್ಕೃತಿಕ ವಸ್ತುಗಳು ನಮ್ಮ ಸಾಂಸ್ಕೃತಿಕ ವಿಚಾರಗಳು ಅವ್ರ ದೇಶಕ್ಕೂ ತಲುಪ್ತಿದೆ ಅವರ ಸಾಂಸ್ಕೃತಿಕ ವಿಚಾರಗಳು ನಮ್ಮ ದೇಶಕ್ಕೂ ತರುತ್ತಿದೆ ಹಾಗಾಗಿ ನಾವು ಅವ್ರ ಆ ದೇಶದಲ್ಲಿ ಏನು ಇದೆ ಹೇಗಿದೆ ಅಂತ ನಮಗೆ ಈ ಈಗಿನ ವರ್ಷಗಳಲ್ಲಿ ನಾವು ತಿಳ್ಕೊಂಡು ಹೆಚ್ಚಿನ ಹೆಚ್ಚಿನಾಗಿ ತಿಳ್ಕೋಬೌದಾಗಿದೆ ಆದರೆ ಆ ಕೆಲವೊಂದು ವರ್ಷಗಳ ಹಿಂದೆ ಅದೆಲ್ಲ ಸಾಧ್ಯ ಆಗ್ತಿರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಪ್ರವಾಸ ಹೆಚ್ಚಾಗಿದ್ದರಿಂದ ಇದೆಲ್ಲ ವಸ್ತುಗಳು ನಿಮಗೆ ಗೊತ್ತಾಗ್ತದೆ ಹಾಗೆಯೇ ಪ್ರಯಾಣ ಮಾಡೋದರಿಂದ ನಮಗೆ ಹೆಚ್ಚು ಜನಗಳನ್ನ ಜನಬರಿಕೆ ನಾವು ಜನ ಬಳಕೆ ಸ್ಟಾರ್ಟ್ ಆಗಿದೆ